ನನಗೇ ತುಂಬ ಇಷ್ಟ ಆದಂಥ ಸ್ಥಳ ಅಂದರೆ ಮುರುಡೇಶ್ವರ ನಾನು ಪಿ ಯು ಸಿ ಇದ್ದಾಗ ಕರ್ಕೊಂಡೋಗಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮುರುಡೇಶ್ವರ ಎಲ್ಲ ಪ್ಲೇಸ ನೋಡ್ಕಂಬರಣ ಅಂತ ಹೋಗಿದ್ರು ಅವ್ರ ಜೊತೆ ನಾನು ಕೂಡ ಹೋಗಿದ್ದೆ ಮುರುಡೇಶ್ವರಕ್ಕ್ ಕರ್ಕೊಂಡೋಗಿದ್ರು ನಾನು ಯಾವತ್ತು ನೋಡಿರಲಿಲ್ಲ ಮನೆ ಆಯಿತು ಕಾಲೇಜ್ ಆಯಿತು ಇಷ್ಟೇ ನನ್ನ ಲೈಫು ಮನೆಯವ್ರು ಕೂಡ ನನ್ನ ಪ್ರಪಂಚ ಆಗಿಬಿಟ್ಟಿದ್ರು ಸೊ ಹಂಗಾಗಿ ನನ್ಗೆ ಯಾವ ಪ್ಲೇಸು ನೋಡಬೇಕನ್ನೋ ಆಸೆ ಕೂಡ ಇರಲಿಲ್ಲ ಏನು ಇರಲಿಲ್ಲ ಒಂದು ದಿನ ಬಂತು ಆ ಮೂಮೆಂಟು ಹೋಗ್ಬೇಕು ಅಂತ ಕರ್ಕೊಂಡೋದರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮುರ್ಡೇಶ್ವರಕ್ಕೆ ಕರ್ಕೊಂಡೋದರು ಮುರ್ಡೇಶ್ವರಕ್ಕೆ ಹೋಗ್ಕಿನ್ನ ಮುಂಚೆ ಉಡ್ಪಿ ಉಡುಪಿಗೊದ್ವಿ ಉಡುಪಿಲಿ ಅವತ್ತಿನ ದಿನ ಜಾತ್ರೆ ಇತ್ತು ಅವತ್ತಿನ ದಿನ ಜಾತ್ರೆ ಇದ್ದಾಗ ಉಡುಪಿ ಶ್ರೀ ಕೃಷ್ಣ ದೇವ ದೇವ್ರುದ್ದು ಜಾತ್ರೆ ಇತ್ತು ಇದ್ದಾಗ ಅಲ್ಲಿನ ಜನಗಳು ಅವ್ರ ಸ್ಟೈಲೂ ಅಲ್ಲಿನ ಮನೆಗಳು ಆ ಮನೆ ಕಟ್ಸಿರೊ ರೀತಿ ಅವೆಲ್ಲ ನೋಡಿ

ಅಷ್ಟು ಇಷ್ಟ ಆಗಿತ್ತು ಯಾಕಂದರೆ ಅವ್ರ ಲ್ಯಾಂಗ್ವೇಜ್ ಅವರು ಮಾತಾಡೋ ರೀತಿ ನಮಗೆ ಹೆಂಗಪ್ಪ ಅನ್ಸತ್ತೆ ಅಂದರೆ ಒಂಥರ ಕಾಮ್ಡಿ ಅನ್ಸುತ್ತೆ ಯಾಕಂದರೆ ಅವ್ರದ್ದು ಎಳೆದು ಎಳೆದು ಮಾತಾಡ್ತಾರೆ ನಮ್ಮದು ಫಾಸ್ಟ್ ಆದರು ಆಗ್ಬೋದು ಒರ್ಟ್ ಆದರು ಆಗ್ಬೋದು ಆ ರೀತಿ ಸೊ ಹಂಗಿದ್ದಾಗ ನಮ್ಗೆ ಎಷ್ಟು ಇಷ್ಟ ಆಯಿತು ಅಂದರೆ ಅಷ್ಟು ಅಂದರೆ ಒಂದು ಒಂದು ವ್ಯಕ್ತಿ ಯಾರೇ ಆಗಿರ್ಬೋದು ಬಟ್ ಒಳ್ಳೇ ರೀತಿಯಿಂದ ಮಾತಾಡಿಸ್ತಿದ್ರು ಸೊ ಹಂಗಾಗಿ ನಂಗೆ ಆ ಜನಗಳು ಇಷ್ಟ ಆಯಿತು ಅಲ್ಲಿನ ವಾತಾವರಣ ಅಲ್ಲಿನ ಒಂದು ಪರಿಸ್ಥಿತಿ ನಂಗೆ ಅಷ್ಟು ಎಳ್ದು ಬಿಡ್ತು ನನ್ನ ನಂಗೆ ಸಕ್ಕತ್ ಇಷ್ಟ ಆಯಿತು ನೆಕ್ಸ್ಟ್ ಅದಾದಮೇಲೆ ಮುರ್ಡೇಶ್ವರಕ್ಕೆ ಹೋದ್ವಿ ಮುಡುಗರೇ ಮುರುಡೇಶ್ವರಕ್ಕೆ ಹೋದಾಗ ನಂಗೆ ಯಾಕಪ್ಪ ಅದು ಇಷ್ಟ ಅಂದರೆ ನನ್ನ ಫ್ ನನ್ನ ಶಿವ ಅಂದರೆ ನಂಗೆ ತುಂಬ ಇಷ್ಟ ಸೊ ಹಂಗಾಗಿ ನನ್ನ ಮುರ್ಡೇಶ್ವರಸ್ ಭಾಳ ಭಾಳ ಇಷ್ಟ ಆಯಿತು ನಂಗೆ ಸಮುದ್ರ ಇವೆಲ್ಲ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸಮುದ್ರಗಳು ಅಂದರೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ ಬಟ್ ಫೀಲ್ ಆಗ್ತೀನಿ ಫೀಲ್ ಅಂದ್ರೆ ದೂರದಿಂದ ನಿಂತು ಫೀಲ್ ಆಗ್ತೀನಿ ಅಷ್ಟ್ ಮಾತ್ರ ಹೇಳಬಲ್ಲೆ ಬಟ್ ಅಲ್ಲಿನ ಒಂದು ರೀತಿ ನೀತಿ ನಿಯಮಗಳು ಮಾತು ಕತೆ ಅಬ್ಬಬ್ಬ ಅಷ್ಟ್ ಇಷ್ಟ ನನಗೆ

ಸೊ ಹಂಗಿದ್ದಾಗ ಅವೆಲ್ಲ ನೋಡಿ ಏನಪ್ಪ ಅಂದರೆ ಸುಮ್ಮನೆ ಫೀಲಾಗಿ ಬಂದೆ ನಾನು ಅಷ್ಟೇ ನೋಡಿ ಆಮೇಲೆ ನೆಕ್ಸ್ಟು ಪಿ ಜಿಗೆ ಬಂದಾಗ ಪಿ ಜಿಗೆ ಬಂದಾಗ ಫ್ರೆಂಡ್ಸ್ ಎಲ್ಲ ಮತ್ತು ಹೋದ್ವಿ ಮತ್ತು ಎಲ್ಲಿಗಂದರೆ ಪಟ್ಟದ ಕಲ್ಲು ಮತ್ತು ಶ್ರೀ ಮೂಕಾಂಬಿಕೆ ದೇವಸ್ಥಾನ ಐವಳೆ ಬಾದಾಮಿ ಈ ಥರ ಕೆಲವೊಂದು ಪ್ಲೇಸ್ಗಳಿಗ್ ಕರ್ಕೊಂಡೋದ್ರು ಅಲ್ಲಿನ ಒಂದು ಏನಪ್ಪ ಆ ಕಟ್ಸಿರ್ತಕ್ಕಂಥ ದೇವಸ್ಥಾನಗಳು ಅಲ್ಲೀ ಇರ್ತಕ್ಕಂಥ ಆ ದೇವಸ್ಥಾನ ಕಟ್ಸಬೇಕಾದರೆ ಇರ್ತಕ್ಕಂಥ ಆಚಾರ ವಿಚಾರಗಳು ಆ ಜನಗಳು ಹೆಂಗಿದ್ರು ಅದ್ರ ಬಗ್ಗೆ ಹೇಳ್ತಹೋದಂಗೆಲ್ಲ ಯಾಕಂದರೆ ನಾನು ಕಾಮರ್ಸ್ ಮಾಡೋದ್ರಿಂದ ಸ್ವಲ್ಪ ಹಿಸ್ಟ್ರಿಯಲ್ಲಿ ಸ್ವಲ್ಪ ಹಿಂದೆ ಇದ್ದೆ ನಾನು ಅಷ್ಟೊಂದು ನಂಗೆ ಗೊತ್ತಿರಲಿಲ್ಲ ಯಾವಾಗ ನಾನು ಮುರುಡೇಶ್ವರ ಉಡುಪಿ ಹೋದೆ ಅಲ್ಲಿನ ಆಚಾರ ವಿಚಾರಗಳು ಗೊತಾಯ್ತೋ ಅವಾಗಿಂದ ನನಗೆ ಭಾಳ ಇಂಟ್ರೆಸ್ಟ್ ಬಂತು ನನಗೆ ಪ್ಲೇಸ್ಗಳ್ ನೋಡೊಕ್ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೊ ಅದು ಯಾವಾಗ ನನ್ಗೆ ಆ ಆಸೆ ಬಂತೊ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದೇ ಎಲ್ಲೇ ಹೋಗಲಿ ಅದ್ರ ಬಗ್ಗೆ ನಾನು ತಿಳ್ಕೋಬೇಕು ಅದ್ರ ಬಗ್ಗೆ ತಿಳ್ಕೊಂಡು ನಾನು ಏನುಮಾಡ್ಬೇಕು ಅದನ್ನು ನಾನು ಲೈಫ್ಲಾಂಗ್ ಮರಿಬಾರದು ಅಷ್ಟು ಕಣ್ಣು ತುಂಬಿಸ್ಕೊಬೇಕು ಅಂಥ ಆಸೆ ಬಂತು ಹಾ ಹಂಗಿದ್ದಾಗ ನಾವು ಫ್ರೆಂಡ್ ಜೊತೆಗೆ ಹೋದ್ರೆ ಹು ಹ್ಞೂ ಊಟ ಬೇಡ ತಿಂಡಿ ಬೇಡ ನೀರು ಬೇಡ ಫ್ರೆಂಡ್ ಜೊತೆ ಎಂಜಾಯ್ ಮಾಡೊದ್ ಬೇಡ ನಾವು ಫಸ್ಟ್ ಅದು ಕಣ್ಣು ತುಂಬ ನೋಡಬೇಕು ಆ ಪ್ಲೇಸಸ್ನ ಅವ್ರು ಹೆಂಗೆ ಇದ್ರು ಹೆಂಗೆ ಇಲ್ಲ ಅಂತ ಕೇಳಬೇಕು ಅದನ್ನು ಫೀಲ್ ಆಗಬೇಕು ಹೆಂಗ್ ಫೀಲ್ ಆಗ್ಬೇಕು ಅಂದರೆ ನಾನು ಕೂಡ ಅದೇ ಜನ್ಮುದಲ್ಲಿ ಇದ್ದೆ ಅನ್ನೊ ಥರ ಫೀಲ್ ಆಗಬೇಕು ಹಂಗೆ ಹೋಗಿಬಿಡ್ತಿದ್ದೆ ನಾನು ಹಂಗೆ ಹೋಗಿ ಆ ಪಟ್ಟದ ಕಲ್ಲು ಐಹೊಳೆ ಬಾದಾಮಿ ಕೋಟೆ ಇವೆಲ್ಲ ನೋಡಿ ನಂಗೆ ಸಕ್ಕತ್ ಇಷ್ಟ ಆಗಿಬಿಡ್ತು ಯಾವಾಗ ಯಾವಾಗ ಫ್ರೆಂಡ್ಸೆಲ್ಲ ಕರೆಯೋಕ್ ಸ್ಟಾರ್ಟ್ ಮಾಡಿದರೋ ಅವಾಗ ಒಂದೇ ಮಾತು ನಾನು ಯಾವತ್ತು ನಮ್ಮನೇಲಿ ಅಲ್ಲಿಗ್ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಯಾವತ್ತು ಕೇಳೋಕ್ ಹೋಗೊಲ್ಲ ಬಟ್ ಎಲ್ಲಾದರು ಟೂರ್ ಹೋಗ್ತಾರೆ ಪಿಕ್ನಿಕ್ ಹೋಗ್ತಾರೆ ಅಂತಂದಾಗ ಮಾತ್ರ ನಾನು ಮಿಸ್ ಮಾಡಿದೆ ಹೋಗ್ತಿನಿ ಯಾಕಂದರೆ ನಂಗೆ ತುಂಬ ಇಷ್ಟ ಲೈಫಲ್ಲಿ ನಾವು ಕಲಿಯೋದು ಆಗಿರಲಿ ಅಥ್ವ ಏನಾದರು ಒಂದು ಮಾಡೊದ್ ಆಗಿರಲಿ ಸುತ್ತ ಮುತ್ತ ಏನು ನಮ್ಮ ಸುತ್ತ ಮುತ್ತ ಏನು ಇರ್ತವಲ್ಲ ಪರಿಸರ ಅದ್ರಿಂದ ಕಲಿಯೋದು ಅಲ್ಲಿರ್ತಕ್ಕಂಥ ಜನಗಳಿಂದಾನೆ ನಾವು ಕಲಿಯೋದು ನಮ್ಮ ಸುತ್ತ ಮುತ್ತ ಇರ್ತಕ್ಕಂಥ ಜನಗಳಿಂದಲೇ ನಾವು ಕಲಿಯೋದು ಆಯ್ತಾ ಅವಾಗ ಹಂಗ್ ಇದ್ರು ಇವಾಗ ಹೆಂಗ್ ಇದೆ ಪರಿಸ್ಥಿತಿ ಆಗಿನ ಪರಿಸ್ಥಿತಿ ಹೆಂಗಿತ್ತು ಈಗಿನ ಪರಿಸ್ಥಿತಿ ಹೆಂಗೆ ಇತ್ತು ಆಗಿನ ಜನಗಳು ಹೆಂಗೆ ಜೀವನ ಮಾಡ್ತಿದ್ರು ಈಗಿನ ಜನಗಳು ಹೆಂಗೆ ಜೀವನ ಮಾಡ್ತಿದ್ರು ಸೊ ಇವೆಲ್ಲ ತಿಳಿಯೋದು ಆ ಒಂದು ಒಂದೊಂದೊಂದು ಪ್ರತಿಯೊಂದು ಪ್ಲೇಸ್ ಹತ್ತಿರ ಹೋದಾಗ ಮಾತ್ರ ಅಲ್ಲಿನ್ ವ್ಯವಸ್ಥಿತಿ ಹಿಂಗೆ ಇತ್ತು ಈಗಿನ ವ್ಯವಸ್ಥಿತಿ ಹೆಂಗೆ ಇದೆ ನಾವು ಇರೋ ವ್ಯವಸ್ಥಿತಿ ಹೆಂಗೆ ಇದಾವೋ ಅಂತ ಗೊತ್ತಾಗೊದು ಅಂಥ ಪ್ಲೇಸಸ್ಗಳಿಗ್ ಹೋದಾಗ ಮಾತ್ರ ನನಗೆ ಅರ್ಥ ಆಗಿದ್ದು ಸೊ ಹಂಗಾಗಿ ನಾನು ತುಂಬ ಇಷ್ಟಪಡೊದಂದ್ರೆ ಟ್ರಾವೆಲಿಂಗ್ ಭಾಳ ಇಷ್ಟಪಡ್ತೀನಿ ಅದರಲ್ಲು ಪ್ಲೇಸಸ್ಗಳು ನೋಡ್ಬೇಕಂದರೆ ಹುಚ್ಚು ಹುಚ್ಚು ಆಸೆ ಯಾಕಂದರೆ ಅದರಿಂದ ಏನೋ ಒಂದು ಕಲಿತೀನಪ್ಪ ಅಂತ ಅದನ್ನು ನೋಡಬೇಕು ಅಂತಾ ಅಲ್ಲ ಅದರಿಂದ ನಾನು ಏನೋ ಕಲಿತೀನಿ ಅಟ್ಲೀಸ್ಟ್ ನಾನು ಸಾಧನೆ ಮಾಡ್ತಿನೋ ಬಿಡ್ತಿನೋ ಅಟ್ಲೀಸ್ಟ್ ಕಲಿತೀನಲ್ಲಪ್ಪ ಅನ್ನೋದೊಂದು ನಂಗೊಂದು ಸ್ಯಾಟಿಸ್ಫಾಕ್ಷನ್ ಇದೆ ಸೊ ಹಂಗಾಗಿ ನಮ್ಮ ಪ್ಲೇಸಸ್ ಈಗಲು ಕೂಡ ಚಾನ್ಸ್ ಸಿಕ್ಕರೆ ನಾನು ಹೋಗ್ತೀನಿ ಭೇಟಿ ಕೊಡ್ತಿನಿ ಫೀಲ್ ಆಗ್ತಿನಿ ಅಲ್ಲಿನ ಬಗ್ಗೆ ತಿಳ್ಕೊತಿನಿ ಬರ್ತಿನಿ ಸೊ ಬಂದಿನಿ ಮೇಲೆ ಒಂದು ನಾಲ್ಕು ಜನಕ್ಕೆ ಹೇಳ್ತಿನಿ ಹಿಂಗೆ ಇದೆ ಅದು ಆ ಪ್ಲೇಸ್ ಹತ್ತಿರ ಹಿಂಗಿದೆ ಆ ದೇವರು ಹಿಂಗೆ ಇದೆ ಆ ದೇವರು ಚರಿತ್ರೆ ಹೀಗೆ ಇದೆ ಅಂತ ಒನ್ ನಾಲ್ಕು ಜನಕ್ಕೆ ಹೇಳ್ತಿನಿ ನೀವು ಕೂಡ ಹೋಗ್ರಿ ಅಂತ ನಾನು ಸಜೇಶ್ ಮಾಡ್ತಿನಿ ಸೊ ಈ ಥರ ನನ್ನ ನನ್ನ ಒಂದು ಪ್ಲೇಸ್ ಪ್ಲೇಸ್ ಮೇಲೆ ಇಟ್ಟಿರ್ತಕ್ಕಂಥ ನನ್ನ ಭಾವನೆಗಳು ಇವು